ನಮ್ಮ ಇತಿಹಾಸದ ಕುರಿತು ತಿಳಿದುಕೊಳ್ಳುವ ಬಗ್ಗೆ ತಮ್ಮ ಚಿಕ್ಕಾನಿಂದ ಸಂತೋಷವಾಗುತ್ತಿತ್ತು ಯಾಕೆಂದರೆ ಆವಾಗ ಸಣ್ಣವರಿದ್ದಾಗಿಂದ ನಾವು ಏನೇ ಮಾಡಿದರೂ ನಮಗೆ ಏನು ಮಾಡಿದ್ವು ಅಂತ ಗೊತ್ತಾ ಇವಾಗ ಏನೇ ಮಾಡಿದರೂ ನಾವು ತಪ್ಪು ಅನಿಸುತ್ತೆ ಏನೇ ಮಾಡಿದರೂ ಯೋಚನೆ ಮಾಡಿ ಮಾಡಬೇಕು ಎಲ್ಲ ಸಂತು ಸಣ್ಣವರಿದ್ದಾಗ ನಾವು ತುಂಬ ಸಂತೋಷವಾಗಿ ನಮಗೆ ಗೊತ್ತಿಲ್ಲದೆ ಆಟ ಆಡ್ತಾ ಬೀಳುತ್ತಾ ಫ್ರೆಂಡ್ಸ್ ಜೊತೆ ಜಗಳ ಆಡ್ತಾ ಆದರೆ ಇವಾಗ ದೊಡ್ಡವರಾಗ್ತಾ ಆಗ್ತಾ ಎಲ್ಲವೂ ನಮಗೆ ಎಲ್ಲ ಮನಸ್ಸಿಗೆ ಬೇಜಾರುಂಟು ಮಾಡುವುದು ಐತಿಹಾಸಿಕ ಸಂಗತಿಯ ಬಗ್ಗೆ ಎಲ್ಲ ಎಲ್ಲ ಪ್ರತಿಯೊಂದು ಚಿಕ್ಕೋವ್ರಿದ್ದೇಗ ಮಾಡೋದೇ ಬೇರೆ ದೊಡ್ಡೋರಾಗೋದಾಗ ಮಾಡೋದೇ ಬೇರೆ ನಮಗೆ ಚಿಕ್ಕನಿಂದ ಸಂತೋಷವಾಗುತಿತ್ತು ಚಿಕ್ಕವರಿದ್ದಾಗಿಂದ ನಮಗೆ ನಮ್ಮ ಸ್ಕೂಲ್ ಓದಿದ್ದೇ ಯಾವಾಗಲೂ ಪ್ರತಿಯೊಂದೂ ನೆನಪು ಬರುತ್ತದೆ ಅಲ್ಲಿನ ಡ್ರಾಮಾ ಆಗಿರ್ಬೋದು ನಾಟಕ ಆಗಿರ್ಬೋದು ಅಲ್ಲಿನ ಕಲಾವಿವಾದಕ ಕಲಾ ಕಲಾ ಕಲಾವೈಭವ ಡ್ಯಾನ್ಸ್ ಆಮೇಲೆ ಸ್ಪೋರ್ಟ್ಸ್ಗಳಾಗಿರ್ಬೋದು ಎಲ್ಲವೂ ನೆನಪು ಉಂಟಾಗುತ್ತವೆ ಸಣ್ಣವರಿದ್ದಾಗಿಂದ ಇವಾಗ ದೊಡ್ಡವ್ರಾದ್ಮೇಲೆ ಯಾವುದು ನಮಗೆ ಏನು ಮಾಡಿದರೂ ಅಷ್ಟು ನೆನೆಪಿರಲ್ಲ ಚಿಕ್ಕೋವ್ರಿಂದ ಮಾಡಿದ ಪ್ರತಿಯೊಂದೂ ಐತಿಹಾಸಿಕ ಕ್ಷಣಗಳೇ ನಾವು ಕಳೆದಿರೋ ದಿನಗಳೆಲ್ಲ ಪ್ರತಿಯೊಂದೂ ಐತಿಹಾಸಿಕ ಕ್ಷಣಗಳೇ